ಐದು ಜನವರಿ ಸಾವಿರದ ಒಂಬೈನೂರ ಎಂಬತ್ತು ಮೂರು ಮೇ ಸಾವಿರದ ಎಂಟ್ನೂರ ಎಪ್ಪತ್ತ ಐದು ಹತ್ತು ಜೂನ್ ಸಾವಿರದ ಒಂಬೈನೂರ ತೊಂಬತ್ತೆರಡು ಹದಿನೈದು ಫೆಬ್ರುವರಿ ಸಾವಿರದ ಒಂಬೈನೂರ ತೊಂಬತ್ತ ಐದು ಇಪ್ಪತ್ತೈದು ಮಾರ್ಚ್ ಸಾವಿರದ ಒಂಬೈನೂರ ತೊಂಬತ್ತ ಎಂಟು